ಅಲೋ ಹಲೋ ಹಾಂ ನಮಸ್ಕಾರಪ್ಪ ಯಾರು ಇದ್ದಿರಿ ನೀವು ಅಪ್ಪ ಯಾರು ಇದ್ದಿರಿ ಹೌದು ರೀ ಹಾಂ ಹಾಂ ರೀ ಹಾಂ ಹಾಂ ಹಾಂ ಏನು ಸಂದೇಶ

ಹೌದಾ ಈಗ ಹ್ಯಾಂಗೆ ಕೂಡ್ಲಕೆ ಬರ್ತದಪ್ಪಾ ಈಗ ಹ್ಯಾಂಗೆ ಬರ್ತದಪ್ಪ ಕೊಡ್ಲಕಾ ಈಗ ಬರ್ ಇಲ್ಲ ಈ ನಡು ಮಂತ್ ನಡು ಮಂತ್ ಅದೆಲಪ್ಪ ಈಗ ಹ್ಯಾಂಗೆ ಕೊಡ್ಲಕೆ ಬರ್ತದೆ ನೀನು ನೋಡು ಮತ್ತೆ ಬೇರೆರಿಗೆ ಕೇಳ್ತರೆ

ಹೌದಾ ಹಾಂ ಹಾಂ ಅದೇ ನಾ ಎಲ್ಲ ನೋಡ್ತೇ ಎಲ್ಲ ಆಫೀಸಿಗೋಗಿ ಎಲ್ಲ ಕೇಳ್ಕೊಂಡು ಕುಡ್ಲಕೆ ಬರ್ತದಪ್ಪ ಹಂಗೆ ಕೂಡ್ಲೆ ಬರದಿಲ್ಲ ಮತ್ತೆ ಬಿ ಮತ್ತೆ ಬೇರೆನೆ ಮತ್ತೆ ಜಗಳ ಆಡ್ತರಪ್ಪಾ ಹಾಂ ಹಾಂ ಎಲ್ಲ ಕ್ಲಿಯರಲ್ಲಾ ಹಾಂ ಹಾಂ ಹಾಂ ಈಗ ನೀ ಅರ್ಜೆಂಟ್ ಅಂದರುನು ಕುಡ್ಲಕೆ ಆಗಲ್ಲಪ್ಪಾ ಒಂದು ವಾರ ಬೇಕು ಒಂದು ವಾರ ಆದ್ರು ಒಂದು ವಾರ ಆಗಿದ್ಮೇಕೆ ಸೆಟ್ ಮಾಡ್ಲಾಕೆ ಬರ್ತದೆ ಕೇಳಿಕೊಳ್ತೀನಾಬಿ ಈಗಾ ಒಟ್ಟು ಅರ್ಜೆಂಟ್ ಐದು ಟಿಕೀನ್ ಕೊಡ್ಲಕೆ ಬೇಡ್ನಪ್ಪ ನಾ ಬರ್ಸ್ ಟಿಕೀಟ್ ತಕೋತಿಗೆ ರಿಸರ್ವ್ ಇದ್ದರೆ ನಮ್ಗಪ್ ಅಂತ ಸಿಗಲ್ಲದು ಸಿಗ್ತದೆ ತಮ್ಮ ಹಂಗಂದ್ರೆ ಹೇಗಾ ಹಾಂ ಈಗ ನಮಗುನು ಕೇಳಾರೆ ಇರ್ತಾರಲ್ಲಪ್ಪ ಆವ್ರ್ಗೆ ಯಾಕೆ ಕೊಟ್ಟರಿ ನಮ್ಗೆ ಯಾಕೆ ಕೊಡಲಿಲ್ಲ ಅಂತಾರೆ ನೀ ಹೇಳಾದು ಕರೆಕ್ಟ್ ಅದೆ ಆದರಾ ನಮುಗ್ನು ಮ್ಯಾಲೆ ಕೇಳ್ತಾರಲ್ಲಪ್ಪಾ ನಿನ್ನ ಕೇಳ್ತಿಗಿ ಕೊಟ್ಟರೆ ಮತ್ತೊಬ್ಬರುನು ಕೇಳ್ತರಪ್ಪಾ ಒಂದು ವಾರ ಆಯ್ತದಾ ಒಂದು ವಾರ ಆಯ್ತದಾ ಮತ್ತೆ ಬಿ ನೀ ಇದು ಮಾಡ್ದೆ ಅಂದ್ರೆ ಐದು ದಿವಸ ಬೇಕಾಗ್ತದೆ ಆಯಿತು ಆಯಿತಪ್ಪ ಆಯ್ತು ಆಯ್ತು ನೋಡು ಕುಡ್ತೇವಿ ತಗೋಪ್ಪ ಹಾಂ ನೋಡಿ ಕುಡ್ತೇವೆ ಲೆಟ್ರು ಬರ್ಕೋಡು ನೀ ಲೆಟ್ರು ಬರ್ಕೊಟ್ಟ ಮ್ಯಾಕೆ ನಾಳೆ ಕೊಡ್ತೀವಿ ಹಾಂ ಹಾಂ ಆಯಿತಪ್ಪ ಆಯ್ತು ಮತ್ತೆ ಹಾಂ